ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ವಿವಿಧ ಪಾತ್ರೆಗಳನ್ನು ನಾವು ಉಪಯೋಗಿಸುತ್ತೇವೆ ಅದನ್ನು ನಾನು ನಿಮಗೆ ವಿವರಿಸಲು ಇಷ್ಟ ಪಡುತ್ತೇನೆ ಮೊದಲು ಲೋಟ ತಟ್ಟೆ ಚಮಚ ಡಬ್ರಿ ತಪ್ಲೆ ಬಾಂಡ್ಲೆ ಹಾಗೆ ಕರಿಯುವುದಕ್ಕಾಗಿ ಎಣ್ಣೆಯ ಬಾಂಡ್ಲೆ ಮತ್ತು ಡಬ್ಬಗಳು ಮತ್ತು ಚಿಕ್ಕ ಡಬ್ಬಗಳು ದೊಡ್ಡ ದಬ್ ಡಬ್ಬಗಳು ಮತ್ತು ಬಕೆಟ್ಗಳು ಈ ಥರ ಸುಮಾರು ಥರ ಥರ ವಿವಿಧದ ಪಾತ್ರೆಗಳನ್ನು ನಾವು ಉಪಯೋಗಿಸುತ್ತೇವೆ ಇದರ ಉಪಯೋಗವೇನೆಂದರೆ ತಟ್ಟೆಯಲ್ಲಿ ನಾವು ಉಪಯೋಗಿಸದಿಂದ ಇರುವುದರಿಂದ ನಾವು ಅದರಲ್ಲಿ ಊಟ ಮಾಡಬಹುದು ಹಾಗೂ ಲೋಟದಿಂದ ನಾವು ನೀರನ್ನು ಕುಡಿಯಬಹುದು ಹಾಗೂ ಹಾಲನ್ನು ಕುಡಿಯಬಹುದು ಹಾಗೂ ನೀರಿನ ಅಂಶವುಳ್ಳವ ಯಾವ್ದೇ ಥರ ಆಹಾರವನ್ನು ನಾವು ಕುಡಿಯಬಹುದು ಹಾಗೂ ತಪ್ಪಲೆಗಳಲ್ಲಿ ನಾವು ಸಾರುಗಳನ್ನು ಮಾಡಬಹುದು ಹಾಗೂ ಡಬರಿಗಳಲ್ಲಿ ನಾವು ಬೇಳೆ ಕಾಳು ಇತರೆ ವಸ್ತುಗಳನ್ನು ನಾವು ಶೇಖರಣೆ ಮಾಡಿ ಇಡಬಹುದು ಈ ರೀತಿ ನಾವು ಅಡುಗೆಮನೆಯಲ್ಲಿ ಚಾಕು ಚಮಚ ಈ ರೀತಿ ವಿಧ ವಿಧವಾದ ವಸ್ತುಗಳನ್ನು ಉಪಯೋಗಿಸುತ್ತೇವೆ ಚಾಕು ಏನೆಂದರೆ ಅದರಿಂದ ನಾವು ತರಕಾರಿಯನ್ನು ಕತ್ತರಿಸಬಹುದು ಹಾಗೂ ಹಣ್ಣು ಹಂಪಲುಗಳನ್ನು ಅದರಿಂದ ಕತ್ತರಿಸಿ ನಾವು ತಿನ್ನಬಹುದು ಚಮಚದ ಉಪಯೋಗವೇನೆಂದರೆ ನಾವು ಚಮಚದ ಸಹಾಯದಿಂದ ನಾವು ಊಟ ಮಾಡಬಹುದು ಹಾಗೂ ಎಣ್ಣೆಯ ಬಾಂಡಲೆಯ ಸಹಾಯವೇನೆಂದರೆ ಅದರ ಉಪಯೋಗವೇನಂದರೆ ಎಣ್ಣೆಯ ಬಾಂಡ್ಲೆಯು ಅದರ ಉಪಯೋಗದಿಂದ ನಾವು ಬೋಂಡಾವನ್ನು ಕರಿಯಬಹುದು ಹಾಗೂ ಇತರೆ ತಿನಿಸುಗಳನ್ನು ನಾವು ಎಣ್ಣೆಯ ತಿನಿಸುಗಳನ್ನು ನಾವು ಅದರಲ್ಲಿ ಹಾಕಿ ಕರಿಯಬಹುದು ಹಾಗು ಇದೇ ರೀತಿ ನಾವು ಅಡುಗೆ ಮನೆಯಲ್ಲಿ ಥರ ಥರ ವಿಧ ವಿಧವಾದ ಡಬ್ಬಗಳನ್ನು ಇಡುತ್ತೇವೆ ಅದರಲ್ಲಿ ನಾವು ಸಕ್ಕರೆ ಬೇಳೆ ರವೆ ಕಡಲೆಕಾಳು ಹುರುಳಿಕಾಳು ಇತರ ಕಾಳು ತಿನಿಸುಗಳನ್ನು ನಾವು ಶೇಖರಣೆ ಮಾಡಿ ಇಡಬಹುದು ಇದರಿಂದ ಯಾವ್ದೇ ಹುಳ ಯಾವ್ದೇ ಗಲೀಜು ಕೂಡ ಅದಕ್ಕೆ ಅಂಟುವುದಿಲ್ಲ ಈ ರೀತಿ ಈ ರೀತಿ ಥರ ಥರದ ವಿಧ ವಿಧವಾದ ಪಾತ್ರೆಗಳು ಅದನ್ನು ನಾವು ಉಪಯೋಗಿಸುತ್ತೇವೆ